ಯುವ ಜನರು ಸಾಂಸ್ಕ್ರತಿಕ ಪದ್ಧತಿಯನ್ನು ದೃಢವಾಗಿ ಅನುಸರಿಸುತ್ತಿದ್ದಾರೆ ನನ್ನ ಪ್ರಕಾರ ಸಾಂಸ್ಕ್ರತಿಕ ಪದ್ಧತಿ ಅಂತ ಬಂದಾಗ ಈಗ ನಮ್ಮ ಪದ್ಧತಿ ಪ್ರಕಾರ ನಾವು ಬೆಳಗ್ಗೆ ಎದ್ದು ಸಂಧ್ಯಾವಂದನೆ ಮಾಡ್ಬೇಕು ಸಂಧ್ಯಾವಂದನೆ ಮಾಡಿ ನಮ್ಮ ದಿನಚರಿಗೆ ಅಂದರೆ ಗಂಡು ಮಕ್ಳಿಗೆ ಹೇಳ್ತಾ ಇರೋದು ಸಂಧ್ಯಾವಂದನೆ ಮಾಡಿ ನಮ್ಮ ದಿನಚರಿಯನ್ನ ಸ್ಟಾರ್ಟ್ ಮಾಡ್ಬೇಕು ಪ ದಿನದಲ್ಲಿ ಮೂರು ಬಾರಿ ಸಂಧ್ಯಾವಂದನೆ ಮಾಡ್ಬೇಕು ಆದರೆ ಈಗಿನ ಕಾಲದಲ್ಲಿ ಯಾರು ಕೂಡ ಇದನ್ನ ಚಾಚು ತಪ್ಪದೆ ಏನೇ ಯಾರು ಕೂಡ ಅದನ್ನ ಮಾಡ್ತಾ ಇಲ್ಲ ಅವ್ರವರೇ ಆದಂತಹ ಕೆಲಸದಲ್ಲಿ ಅವರುಗಳು ಇದ್ಬಿಡ್ತಾರೆ ಅವ್ರವರದ್ದೇ ಇದು ಇದರಲ್ಲಿ ಅವ್ರುಗಳು ಇದ್ಬಿಡ್ತಾರೆ ಸೊ ಇದರಿಂದ ನಮ್ಮ ಯುವ ಜನರು ಈ ನಮ್ಮ ಸಾಂಸ್ಕ್ರತಿಕ ಪದ್ಧತಿಯನ್ನು ಕಂಪ್ಲೀಟ್ ಅಂದರೆ ಸಂಪೂರ್ಣವಾಗಿ ಕಳದ್ಕೊಂಡು ಹೋಗ್ತಾ ಇದಾರೆ ಸಂಧ್ಯಾವಂದನೆಯಿಂದ ಸ್ಟಾರ್ಟ್ ಮಾಡಿ ನಾವು ಲಾ ರಾತ್ರಿ ಆದ್ಮೇಲೆ ರಾತ್ರಿ ಆದ್ಮೇಲೆ ಊಟ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಮಲ್ಕೊತಿವಿ ಇದೆಲ್ಲ ಹಳೇ ಕಾಲದ ಪದ್ಧತಿಗಳಾಗಿತ್ತು ಸೊ ಅದು ಇವಾಗ ಯಾರು ಇದನ್ನ ಯಾರು ಪೊಲೋ ಮಾಡ್ತಿಲ್ಲ ಇದು ಒಂದು ಆದರೆ ಇನ್ನೊಂದು ಊಟದ ಊಟದ ಸಮಯದಲ್ಲಿ ನಾವು ಚತ್ರುಲೇನ ಬಿಡ್ತಿವಿ ಅದು ಕೂಡ ಈಗಿನ ಕಾಲದಲ್ಲಿ ಯಾವುದೇ ಕೂಡ ಗಂಡ್ಮಕ್ಕಳು ಮ ಫಾಲೋ ಮಾಡ್ತ ಅಂದರೆ ಮಾಡ್ತಾ ಇಲ್ಲ ಹಬ್ಬ ಹರಿದಿನಗಳಲ್ಲಿ ಪಂಚೆ ಉಟ್ಕೊತೀವಿ ಇವಾಗಿನ ಇದರಲ್ಲಿ ಎಲ್ಲರೂ ಪ್ಯಾಂಟು ಶರ್ಟು ಹಾಕೊಂಡು ಹಬ್ಬವನ್ನು ಮುಗ್ಸಿ ಬಿಡ್ತಾರೆ ಸೊ ಹೀಗೆ ಹಲವಾರು ಎಂತ ನಿ ಮಾತು ಏನು ಹೇಳಿ ವೆಸ್ಟರ್ನ್ ಕಲ್ಚರ್ಗೆ ಅವ್ರುಗಳು ಅಡಾಪ್ಟ್ ಆಗ್ತಾ ಇದಾರೆ ಅಂದರೆ ವಿದೇಶಿ ವಸ್ತ್ರ ವಿನ್ಯಾಸಕ್ಕೆ ಅವರುಗಳು ಮಾರು ಹೋಗ್ತಾ ಇದಾರೆ ಇದರಿಂದ ನಮ್ಮ ಸಾಂಸ್ಕ್ರತಿಕ ಸ ಪದ್ಧತಿಗಳು ಹೀಗೆ ಕಳೆದು ಅಂದರೆ ಹೀಗೆ ನಶಿಸಿ ಹೋಗ್ತಾ ಇದೆ